ಮಾಧ್ಯಮ ಮತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಕನ್ನಡ ಭಾಷೆಗೆ ಸೂಕ್ತ ಮನ್ನಣೆ ದೊರೆಯಬೇಕಾದರೆ ಕನ್ನಡೇತರ ಮಾತೃಭಾಷೆ ಮಾಧ್ಯಮದವರಿಗೆ ಒಂದು ಒಳ್ಳೆಯ ಭಾಷೆಯಾಗಿರಬೇಕು ಕನ್ನಡ ಕಲಿಕೆ ಭಾಷೆಯು ಕಡ್ಡಾಯವಾಗಿ ಒಂದು ಕನ್ನೆಡೆ ಕನ್ನಡಿಗರಿಗೆ ಪ್ರಾಥಮಿಕ ಶಿಕ್ಷಣವಾಗಿರಬೇಕು ಅಥವಾ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಇಂಗ್ಲೀಷ್ ಮಾಧ್ಯಮವನ್ನು ಕಡಿತಗೊಳಿಸಿ ಕನ್ನಡ ಮಾಧ್ಯಮವನ್ನು ಬೆಳೆಸಬೇಕು ಕನ್ನಡವನ್ನು ಸ್ವಯಂಪ್ರೇರಣೆಯಿಂದ ಕಲಿಕೆಗೆ ಒಂದೊಳ್ಳೆಯ ಪರೀಕ್ಷೆ ಎಂದು ಹೇಳಬೇಕು ಇಂಗ್ಲೀಷ್ ಸಂಪೂರ್ಣ ಭಾಷೆಯನ್ನು ಕಡಿತಗೊಳಿಸಿ ನಮ್ಮ ಕನ್ನಡ ಭಾಷೆಯನ್ನು ಒಂದು ಭಾಷೆಯ ಥರ ಭಾಷೆಯಾಗಿ ಮಾಡಬೇಕು ಕನ್ನಡವನ್ನು ಒಳ್ಳೆಯ ಒಳಗೊಂಡಂತೆ ಒಂದು ಒಳ್ಳೆಯ ಪಠ್ಯಕ್ರಮವನ್ನು ಬೆಳೆಸಬೇಕು ಕಡ್ಡಾಯವಾಗಿ ಕನ್ನಡವನ್ನು ಒಂದೂ ಬಿಡದೆ ಯಾವುದಾದರು ಎರಡು ಭಾಷೆಗಳಿಗೆ ಆಗಲಿ ಒಂದು ಒಂದಿರೋ ಸಾಕೆಂದು ನೀವುನು ರೂಪಿಸಬೇಕು ಕನ್ನಡ ಭಾಷೆಯು ಒಳ್ಳೆಯ ಒಂದು ಸಂಪೂರ್ಣ ಭಾಷೆಯಾಗಿ ವಿವರಿಸಬೇಕು ಕನ್ನಡ ಪಠ್ಯಕ್ರಮಗಳಲ್ಲೇ ಓದುವಂತೆ ಮಾಡಬೇಕು ಕನ್ನಡ ಭಾಷೆಯನ್ನು ಒಂದು ಐಚ್ಛಿಕ ವಿಷಯವನ್ನಾಗಿ ಮಾಡಬೇಕು ಕರ್ನಾಟಕದಲ್ಲಿ ಆಗಲಿ ಎಲ್ಲೇ ಆಗಲಿ ಒಂದು ಅವಕಾಶ ಕಲ್ಪಿಸಿಕೊಡಬೇಕು ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಸಂಸ್ಥೆಗಳಿಗೆ ಆಗಿರ್ಬೋದು ವಿಶೇಷ ಒಂದು ವಿಶೇಷ ಎಂದು ಪರಿಗಣಿಸಬೇಕು ಮತ್ತು ಅನುಮತಿಸಬೇಕು ನೀಡಬೇಕು ಪದವಿ ಮತ್ತು ಪೂರ್ವ ಶಿಕ್ಷಣದಲ್ಲಿ ಕನ್ನಡವನ್ನು ಉಳಿದ ವಿಷಯಗಳಿಗಿಂತ ನಮ್ಮ ಕನ್ನಡ ಭಾಷೆಯನ್ನು ಐಚ್ಛಿಕ ವ್ಯಾಸಂಗವಾಗಿ ಮಾಡಲು ಪ್ರೇರೇಪಿಸಬೇಕು ಅಂತ ಹೇಳ್ತಾ ಭಾಷೆಯನ್ನು ಭಾಷೆ ಒಂದು ಭಾಷೆಯನ್ನು ಕಲಿಸಲು ಪ್ರಾರಂಭಿಸಬೇಕು ಕನ್ನಡ ಕಲಿಕೆಯ ವಿಧಾನವನ್ನೇ ಇಂಗ್ಲಿಷ್ ಕಲಿಕೆಗೆ ಅಳವಡಿಸದೆ ಮಾತುಗಾರಿಕೆ ಆಗಿರಬಹುದು ಸಂವಾದ ಆಗಿರ್ಬೋದು ಸಹ ಸಂವಹನಶೀಲತೆಯನ್ನು ಬೆಳೆಸುವ ದಿಕ್ಕಿನಲ್ಲಿ ಪರಿಗಣಿಸಿ ಇಂಗ್ಲೀಷ್ ಕಲಿಕಾ ವಿಧಾನವನ್ನು ಬದಲಾಯಿಸಬೇಕು

ಕನ್ನಡ ಭಾಷಾ ಮಾಧ್ಯಮವನ್ನು ಒಂದು ಚಿಕ್ಕ ವ್ಯಾಸಂಗವಾಗಿ ಮಾಡಲು ಇಚ್ಚಿಸುವ ವಿದ್ಯಾರ್ಥಿಗಳಿಗೆ ಅನುಕೂಲಗಳನ್ನು ಮಾಡ್ಕೊಟ್ಟಾಗಾಗುತ್ತೆ ಷರತ್ತುಗಳನ್ನು ಆಗಿರ್ಬೋದು ಪ್ರಮಾಣದಲ್ಲೆ ಸಡಿಲಿಸಿ ವಿಶೇಷ ಅವಕಾಶ ಕಲ್ಪಿಸಬೇಕು ಸಂಪೂರ್ಣವಾಗಿ ನಮ್ಮ ಕನ್ನಡ ಭಾಷೆಯನ್ನು ಒಂದು ಮಾಧ್ಯಮದ ಶಾಲೆ ಕಾಲೇಜುಗಳಲ್ಲಿ ವಿಶೇಷ ಅನುದಾನವಾಗಿ ನೀತಿ ರೂಪಿಸಬೇಕು ಬಿ ಎಸ್ ಸಿ ಯೇ ಆಗಿರಬಹುದು ಅಥವಾ ಬಿ ಬಿ ಎ ಆಗಿರಬಹುದು ಬಿ ಎಚ್ ಎಂ ಆಗಿರ್ಬೋದು ಮುಂತಾದ ಎಲ್ಲ ಪದವಿ ತರಗತಿಗಳಲ್ಲಿ ಉಳಿದ ಪದವಿ ತರಗತಿಗಳಂತೆಯೇ ಕನ್ನಡವನ್ನೂ ಪ್ರ ಪಠ್ಯಕ್ರಮವೂ ಭಾಗವಾಗಬೇಕು ಈ ಮೂಲಕ ನಾವು ಕನ್ನಡ ಭಾಷೆಯನ್ನು ಒಂದು ನಮ್ಮ ನಿಟ್ಟಿನಲ್ಲಿ ಒಂದು ಸರ್ಕಾರದ ನಿಟ್ಟಿನಲ್ಲಿ ಬೆಳೆಸಬೇಕು ಈ ಮೂಲಕ ಪದವಿ ತರಗತಿಗಳು ಪಠ್ಯಕ್ರಮಗಳು ಏಕರೂಪತೆಯನ್ನು ಸಾಧಿಸಬೇಕು ಈ ರೀತಿ ನಾವು ಕನ್ನಡ ಭಾಷೆಯನ್ನು ಬೆಳೆಸಬೇಕಂತ ನಾನು ಹೇಳ್ತಾ ಈ ರೀತಿ ಕನ್ನಡ ಭಾಷೆಗೆ ದೊರಕಿದರೆ ಮಾತ್ರವೇ ನಾವು ಕನ್ನಡ ಭಾಷೆಗೆ ಒಂದು ಮನ್ನಣೆ ದೊರಕಿದೆ ಅಂತ ಹೇಳ್ಬೋದು ಮಾಧ್ಯಮದಲ್ಲಾಗಲಿ ಶಿಕ್ಷಣದಲ್ಲಾಗಲಿ ಒಂದು ಸೂಕ್ತ ಮನ್ನಣೆ ಸಿಕ್ಕಿದೆ ಅಂತ ಹೇಳ್ಬೋದು